ಎ ಟಿ ಎಮ್ ಎ ಟಿ ಎಮ್ ಅಂದ್ರೆ ಎಷ್ಟೋ ಜನ ಏನು ಅಂದ್ಕೋತಾರೆ ಅಂದ್ರೆ ಆಲ್ ಟೈಮ್ ಮನಿ ಅಂದ್ಕೋತಾರೆ ಬಟ್ ಎ ಟಿ ಎಮ್ ಅಂದ್ರೆ ಏನು ಅಂತಂದ್ರೆ ಅಟೊಮೆಟಿಕ್ ಟೆಲ್ಲರಿಂಗ್ ಮಷಿನ್ ಇದರಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಿಮ್ಮದು ಡೆಬಿಟ್ ಕಾರ್ಡ್ ಏನಂತೀವಿ ಅದನ್ನು ಮಷಿನ್ ಒಳಗಡೆ ಹಾಕಬೇಕು ಆವಾಗ ಏನು ಮಾಡಬೇಕು ಅಂತಂದ್ರೆ ಅಲ್ಲಿ ಪಿನ್ ಕೇಳಿರ್ತಾರೆ ಆ ಪಿನ್ನ ಒತ್ತಬೇಕು ಸೀಕ್ರೆಟ್ ಕೋಡ್ ಕೊಟ್ಟಿರ್ತಾರೆ ಸೊ ಆ ಪಿನ್ ನೀವು ಯಾರಿಗೂ ತೋರಿಸ್ಬಾರ್ದು ಅದು ಒಂದು ನಿಮಗೆ ನಿಮಗೋಸ್ಕರ ನಿಮಗೆ ಕಡೆಂದೆ ಕೊಟ್ಟಿದ್ದು ಇರ್ತದೆ ಸೊ ಅದಕ್ಕೆ ನೀವು ಏನು ಮಾಡ್ಬೇಕು ಅಂದರೆ ಆ ಪಿನ್ನನ್ನು ನೀವು ನೆನಪು ಇಟ್ಕೊಬೇಕು ಅಲ್ಲಿ ಇಲ್ಲಿ ಬರ್ದಿರಿ ಅಂತಂದ್ರೆ ಮತ್ತೆ ಯಾರಾದ್ರು ನೋಡಿ ತೊಗೊಂಡು ಮತ್ತೆ ನಿಮ್ಮದು ಎ ಟಿ ಎಮ್ ಯೂಸ್ ಮಾಡಬಹುದು ಅದ ಕಡೆದ್ದು ನೀವು ಏನು ಮಾಡಬೇಕು ಅಂದ್ರೆ ಅದನ್ನು ನೀವು ನಿಮ್ಮಲ್ಲೆ ಇಟ್ಟುಕೊಂಡು ನೆನ್ಪು ಇಟ್ಕೊಂಡು ಅದು ಫಸ್ಟ್ ಅಲ್ಲಿ ಎ ಟಿ ಎಮ್ ಮಷಿನ್ನಾಗ ಬರ್ದಿರ್ತಾರೆ ಕಾರ್ಡ್ ಇದ್ರಾಗೆ ಹಾಕ್ರಿ ಅಂತ ಆಗ ಕಾರ್ಡ್ ಹಾಕಬೇಕು ಕಾರ್ಡ್ ಹಾಕಿದ ಮ್ಯಾಗ ಅಲ್ಲಿ ಕೇಳ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಸೊ ನಿಮಗೆ ಯಾವುದು ನೆನ್ಪಿದೆ ಯಾವುದು ಓದ್ಲಕ್ಕ ಬರ್ತದೆ ಅದು ನೀವು ಹಾಕಬೆಕು ಕನ್ನಡ ಅಂತ ಹೊಡೆದ್ರಿ ಅಂತಂದ್ರೆ ಅಲ್ಲಿ ಮತ್ತು ಬರೆದು ಇರ್ತದೆ ಎಷ್ಟೊಂದು ಆಯ್ಕೆಗಳು ಮಾಡ್ರಿ ಅಂತ ಇರ್ತು ಹಣ ತೆಗಿಬೇಕಾ ಅಥ್ವಾ ಮಿನಿ ಸ್ಟೇಟ್ಮೆಂಟ್ ಬೇಕಾ ಅಥ್ವಾ ಈ ಥರ ಎಷ್ಟೋ ನಿಮಗೆ ಆಪ್ಷನ್ಗಳು ಇರ್ತಾವೆ ಆವಾಗ ನೀವು ಏನು ಮಾಡಬೇಕು ಅಂತಂದ್ರೆ ಹಣ ತೆಗಿಯುದ್ದರ ಮೇಲೆ ಬಟನ್ ಹೊಡಿಬೇಕ್ರಿ ಬಟನ್ ಹೊಡ್ದು ಆದ್ಮೇಗ ಏನಾಗ್ತದ ಅದು ಕೇಳ್ತದೆ ನಿಮಗೆ ಎಷ್ಟು ರೊಕ್ಕ ಬೇಕು ಅಂತ ಆಗಲ್ಲ ನಂಬರ್ ಹೊಡಿಬೇಕು ಒಂದು ಐದು ಸಾವಿರ ಬೇಕು ಅಂದರೆ ಐದು ಸಾವಿರ ಟೈಪ್ ಮಾಡಬೇಕು ಆಮೇಗ ಓಕೆ ಕೊಡಬೇಕು ಆಮೇಗದು ಏನು ಕೇಳ್ತದೆ ಈ ಎ ಟಿ ಎಮ್ದು ಪಿನ್ ಕೇಳ್ತದೆ ಆಗ ಪಿನ್ ಯಾರಿಗೆ ಗೊತ್ತಾಗಲ್ದಂಗೆ ಆ ಪಿನ್ ನೀವು ಹೊಡಿಬೇಕು ಹೊಡ್ದು ಆದ್ಮೇಲೆ ಓಕೆ ಕೊಟ್ಟಿರಿ ಅಂತಂದ್ರೆ ಆವಾಗ ನಿಮ್ಗೆ ಆ ರೊಕ್ಕ ಏನು ಇರ್ತದೆ ಅದು ಎ ಟಿ ಎಮ್ಗಿನ್ನು ಬರ್ತದೆ ಇಷ್ಟೆ ನೋಡ್ರಿ ಬಹಳ ಈಸಿ ಅದ ನೀವು ಟ್ರೈ ಮಾಡ್ಬೋದು